ನಾನು ನನ್ನ ನರ್ತನ ಕೌಶಲ್ಯದ ಬಗ್ಗೆ ಹೇಳುದ್ ಎಂದರೆ ನಾವು ಸ್ ಮೊದಲು ಶಾಲೆಗೆಲ್ಲ ಹೋಗ್ತಿರುವಾಗ ಮಾಡ್ತಾ ಇದ್ದೆವು ನರ್ತನ ಎಲ್ಲ ನಮಗೆ ಒಂದು ಶಾಲೆಯಲ್ಲಿ ನಮ್ಮ ಟೀಚರ್ ಇದ್ದರು ತುಂಬ ಒಳ್ಳೆಯ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದರು ನರ್ತನ ಎಲ್ಲ ನಮ್ಮದು ಅದು ಪರ್ಟಿಕ್ಯುಲರ್ ಆಗಿ ಅವರೇ ಟೀಚರ್ ಅಂತ ಈ ಡ್ಯಾನ್ಸಿಗಲ್ಲ ಅವರು ನಮ್ಮ ಶಾಲೆಯದು ಸಾಯ್ನ್ಸ್ ಟೀಚರ್ ನಮಗೆ ತುಂಬ ಇಷ್ಟ ಅವರು ಅವರು ಯಾವಾಗಲೂ ನಮಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದರು ಶಾಲೆಯ ಅದು ಶಾಲೆಯ ಇದು ಸ್ಕೂಲ್ ಡೇಯ ಟೈಮಲ್ಲೆಲ್ಲ ಮತ್ತು ಅಷ್ಟೆ ಮತ್ತು ಈಗ ನನ್ನ ಮಗಳು ಡ್ಯಾನ್ಸ್ ಒಳ್ಳೆದು ಮಾಡ್ತಾಳೆ ಆಗ ನಮಗೆ ತರಬೇತಿ ಕೇಂದ್ರ ಎಲ್ಲ ಇರಲಿಲ್ಲ ಈಗ ನಮಗೆ ತರಬೇತಿ ಕೇಂದ್ರ ಎಲ್ಲ ಇದೆ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನಾನು ನನ್ನ ಮಗಳಿಗೆ ನಾನೀಗ ಶಾಲೆಗೆ ಅದು ನರ್ತನ ಶಾಲೆಗೆ ನಾನು ಕಳಿಸ್ತಾ ಇದ್ದೇನೆ ಅವಳೀಗ ಒಳ್ಳೆಯ ರೀತಿಯಲ್ಲಿ ನರ್ತನ ಮಾಡ್ತಾಳೆ ಹಾಗೆ ನನಗೆ ತುಂಬ ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ ನನ್ನ ಭರತನಾಟ್ಯ ಕೂಡ ಮಗಳು ಮಾಡ್ತಾ ಇದ್ದಾಳೆ ಭರತನಾಟ್ಯ ಎಲ್ಲ ನನಗೆ ತುಂಬ ಕಲಿಯಬೇಕಂತ ಆಸೆ ಇತ್ತು ಆದರೆ ನಮಗೆ ಅದೆಲ್ಲ ಕಲಿಯುವ ಒಂದು ಯು ಇದಿರ್ಲೆ ಇಲ್ಲ ನಮಗೆ ಯಾಕೆಂದ್ರೆ ನಮಗೆ ಶಾಲೆಗೆ ಕಳಿಸುವುದೇ ಕಷ್ಟ ಅವಾಗ ಈಗ ಹಾಗೆ ಕಾಂಪಿಟೀಷನ್ಗೆಲ್ಲ ಕಳಿಸ್ತೇನೆ ನಾನು ಮಗಳನ್ನು ಹಾಗೆ ಈಗ ಹಾಗೆ ನನಗೆ ತುಂಬ ಖುಷಿ ಇದೆ ನನ್ನ ಮಗಳಾದರೂ ಮಾಡ್ತಾಳಲ್ಲ ಒಂದು ಅಷ್ಟೆ